ವ್ಯವಹಾರ ಉದ್ಯಮಗಳಲ್ಲಿ ಉಪಯೋಗಿಸಬಹುದಾದಂತಹ ಯಾವ ನೈಸರ್ಗಿಕ ಸಂಪನ್ಮೂಲಗಳು ನಿಮ್ಮ ಪ್ರದೇಶದಲ್ಲಿವೆ ನಾವು ವ್ಯವಹಾರ ಉದ್ಯಮದಲ್ಲಿ ನಾವು ನೋಡತಕ್ಕಂತಹ ಸಕ್ಕರೆ ಕಾರ್ಖಾನೆ ಕೃಷಿ ಉದ್ಯಮಗಳು ಸಕ್ಕರೆ ಕಾರ್ಖಾನೆಯಲ್ಲಿ ಬರತಕ್ಕಂತಹ ನೈಸರ್ಗಿಕ ಸಂಪನ್ಮೂಲಗಳು ಅಂದರೆ ಕಬ್ಬು ನೈಸರ್ಗಿಕವಾಗಿ ರೈತರು ಬೆಳೆದು ಸಕ್ಕರೆ ಕಾರ್ಖಾನೆಗಳಿಗೆ ಸಾಗಿಸ್ತಾರೆ ನೈಸರ್ಗಿಕ ಸಂಪನ್ಮೂಲ ಮತ್ತು ಸಕ್ಕರೆ ಕಾರ್ಖಾನೆಗಳಲ್ಲಿ ಬರತಕ್ಕಂತಹ ಬೈಪ್ರೊಡಕ್ಟ್ಗಳು ಗಳಾಗಲಿ ಪೆಟ್ರೋಲ್ ಮತ್ತು ಡೀಝೆಲ್ನ ಪೆಟ್ರೋಲ್ನ ಪೆಟ್ರೋಲ್ನಲ್ಲಿ ತಯಾರಿಸುವ ಎತನಾಲ್ ಈ ಥರ ತುಂಬ ಸಾಧನಗಳು ಬರುತ್ತವೆ ನೈಸರ್ಗಿಕವಾದಂತಹ ಒಂದು ಸಂಪನ್ಮೂಲಗಳೆಂದರೆ ಕಬ್ಬು ಕಬ್ಬನ್ನು ರೈತರು ಅವರ ಗದ್ದೆಗಳಲ್ಲಿ ಬೆಳೆಸಿ ಅದನ್ನು ಸಕ್ಕರೆ ಕಾರ್ಖಾನೆಗಳಿಗೆ ಸಾಗಿಸಲಾಗುತ್ತದೆ ಕಬ್ಬು ಒಂದು ನೈಸರ್ಗಿಕ ವಾಗಿ ಬೆಳೆಯತಕ್ಕಂತಹ ಒಂದು ಹುಲ್ಲಿನ ಜಾತಿಯ ಒಂದು ಪ್ರಭೇದವಾಗಿದೆ ಇದರಿಂದ ಸಕ್ಕರೆ ಮತ್ತು ತುಂಬ ಪದಾರ್ಥಗಳನ್ನು ಬೇರ್ಪಡಿಸಲಾಗುತ್ತದೆ ಈಗ ನೈಸರ್ಗಿಕವಾಗಿ ಇದು ನಮಗೆ ನಾವು ಬೆಳೆಯಬಹುದಾಗಿದೆ ಕಬ್ಬಿಗೆ ತುಂಬ ನೀರಿನ ಅವಶ್ಯಕತೆ ಮತ್ತು ಗೊಬ್ಬರದ ಅವಶ್ಯಕತೆ ಇರುತ್ತದೆ ನಾವು ರೈತರು ಕೃಷಿ ಮಾಡುವಾಗ ಗೊಬ್ಬರ ನೀರು ಹೇರಳವಾಗಿ ಸಿಗುವ ಸ್ಥಳಗಳಲ್ಲಿ ಕಬ್ಬನ್ನು ನಾಟಿ ಮಾಡಿದರೆ ಒಂದು ಲಾಭದಾಯಕ ಒಂದು ಸಂಪನ್ಮೂಲವಾಗಿ ಇದು ನಮಗೆ ಸಿಗುತ್ತದೆ